ಹೌದು ನಾನು ಒಂದು ಚಿಕ್ಕದಾದ ಕಿರು ಉದ್ಯಮವನ್ನು ಹೊಂದಿದ್ದೇನೆ ಏನೆಂದರೆ ನನ್ನ ಬಿಡುವಿನ ಸಮಯದಲ್ಲಿ ನಾನು ಈ ಬಡಗಿತನ ಕೆಲಸವನ್ನು ಮಾಡುತ್ತೇನೆ ನಮ್ಮ ಅಜ್ಜ ನಮ್ಮ ಅಪ್ಪ ಹಿಂದಿನಿಂದಲೂ ಈ ಬಡಗಿತನವನ್ನ ಮಾಡಿಕೊಂಡೆ ಬಂದಿದ್ದಾರೆ ನಾನು ಕೂಡ ಅದನ್ನು ನನ್ನ ಒಂದು ಕೆಲಸದ ಸಮಯ ಅಂದರೆ ಯಾವುದಾದ್ರು ರಜೆ ದಿನಗಳಲ್ಲಿ ಇದ್ದಾಗ ನಾನು ಅದರೊಂದಿಗೆ ಕೈ ಜೋಡಿಸಿ ಅವರೊಂದಿಗೆ ಕೈ ಜೋಡಿಸಿ ನಾನು ಅದನ್ನು ಸ್ವಲ್ಪ ಮಟ್ಟಿಗೆ ಕಲಿತುಕೊಂಡಿದ್ದೇನೆ ಆದರೆ ನಮ್ಮ ಒಂದು ಅಜ್ಜ ಮತ್ತು ತಾತ ಅಜ್ಜ ಮತ್ತು ಅಪ್ಪಂದಿರು ಕೇವಲ ಬರೀ ಕೈಯಲ್ಲಿ ಮಾತ್ರ ಈ ಕೆತ್ತನೆಗಳನ್ನು ಮಾಡುವುದು ಮತ್ತೇ ಏನೇ ಒಂದು ಕೆಲಸವನ್ನು ಮಾಡಬೇಕೆಂದ್ರು ಕೇವಲ ಕೈಗಳನ್ನು ಉಪಯೋಗಿಸಿ ಮಾತ್ರ ಅವರು ಈ ಒಂದೂ ಕಟ್ಟಿಗೆಗಳನ್ನು ಕೆ ಕಡಿಯುತ್ತಿದರು ಮತ್ತು ಕಟ್ಟಿಗೆಗಳಿಂದ ಈ ಬೇಕಾಗುವಂಥ ಒಂದಿಷ್ಟು ಮನೆಯ ಸಾಮಗ್ರಿಗಳನ್ನು ತಯಾರಿಸುತ್ತಿದ್ದರು ಆದರೆ ಈಗ ಹಾಗಿಲ್ಲ ಈ ಬೆಳವಣಿಗೆಯ ಒಂದು ಅಂದರೆ ತಂತ್ರಜ್ಞಾನದ ಬೆಳವಣಿಗೆಯಿಂದ ನಾವು ಹೊಸ ಹೊಸ ಮೆಷಿನ್ಗಳನ್ನು ಕಂಡು ಹಿಡಿದಿದ್ದ ಕಂಡು ಹಿಡಿದಿದ್ದಾರೆ ಆ ಮೆಷಿನ್ಗಳ ಸಹಾಯದಿಂದ ನಾವು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗವಾಗಿ ನಾವು ಈ ಕಟ್ಟಿಗೆಗಳಿಂದ ಉಪಕರಣಗಳನ್ನು ತಯಾರು ಮಾಡಬಹುದು ಮತ್ತು ಇದು ತುಂಬ ಸಹಾಯವಾಗಿದೆ ಏಕೆಂದರೆ ನಮ್ಮ ಅಪ್ಪ ಮತ್ತು ಅಜ್ಜಂದಿರು ಒಂದು ದಿನಕ್ಕೆ ಕೇವಲ ಒಂದೂ ಯಾವುದಾದ್ರು ಉಪಕರಣವನ್ನು ತಯಾರು ಮಾಡಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಒಂದೇ ಒಂದು ಕೆಲಸವನ್ನು ಮಾಡುತ್ತಿದ್ದರು ಆದರೆ ಈಗ ಹಾಗಿಲ್ಲ ಕೇವಲ ಒಂದು ಮಷಿನಿನಿಂದ ನಾವು ಯಾವುದೇ ಕೆಲಸವನ್ನು ಅತಿ ವೇಗವಾಗಿ ಮಾಡಬಹುದು ಮತ್ತು ಇನ್ನೂ ಹಲವಾರು ಒಂದಿಷ್ಟು ಸಾಧನಗಳನ್ನು ನಾವು ಆ ಒಂದೇ ಮಷಿನಲ್ಲಿ ತಯಾರಿಸ್ಬೋದು ಅಂದರೆ ಈಗ ನಾವೂ ಒಂದು ಕಟ್ಟಿಗೆಗೆ ಪಾಲಿಶ್ ಕೊಡುವುದು ಒಂದು ಕಟ್ಟಿಗೆಯನ್ನು ಕಟ್ ಮಾಡುವುದು ಮತ್ತೆ ಈ ರೀತಿಯಂಹ ಒಂದಿಷ್ಟು ಕೆಲಸಗಳನ್ನ ನಾವು ಕೈಯ್ಯಿಂದ ಮಾಡಬೇಕಾದ್ರೆ ಅದು ತುಂಬ ಲೇಟ್ ಆಗುತ್ತಿತ್ತು ಆದರೆ ಈಗ ಹಾಗಿಲ್ಲ ನಾವೂ ಜಸ್ಟ್ ಮಷಿನ್ನಲ್ಲಿಯೇ ಆ ಒಂದೂ ಕಟ್ಟಿಗೆಯನ್ನು ಕೊಟ್ಟರೆ ಸಾಕು ಅದು ಎಲ್ಲವೂ ತಾನೇವನ್ನ ಮಾಡಿಕೊಂಡು ಕೊಡುತ್ತದೆ ಮತ್ತು ಎಲ್ಲ ತಾನೇ ಡಿಸೈನನ್ನ ಮಾಡುತ್ತದೆ ಅಂದರೆ ನಾವು ಜಾ ಕೇವಲ ಒಂದು ಲ್ಯಾಪ್ಟಾಪ್ ಮೂಲ ಅಥವಾ ಕಂಪ್ಯೂಟರ್ ಮೂಲಕ ನಾವು ಡಿಸೈನ್ಗಳನ್ನ ಕಟ್ಟಿಗೆಯಲ್ಲಿ ಆರ್ಟ್ ಮಾಡ್ಲಿಕ್ಕೆ ಅದಕ್ಕೇ ಇ ಹಾಕಿ ಕೊಟ್ಟರೆ ಅದೇ ಒಂದೂ ಒಂದು ಅಟೋಮೆಟಿಕ್ಕಾಗಿ ಡಿಸೈನನ್ನು ಮಾಡ್ತಿತ್ತು ಮತ್ತು ಇದು ನಮ್ಮ ಒಂದು ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂದರೆ ಇದು ಒಳ್ಳೆಯ ಪರಿಣಾಮವನ್ನೇ ಬೀರಿದೆ ಹೇಗೆಂದರೆ ನಮ್ಮ ಒಂದು ಕೆಲಸದ ಸಮಯವನ್ನು ನಾವೂ ಉಳಿಸಿಕೊಳ್ಳಬಹುದು ಅತೀ ವೇಗವಾಗಿ ನಾವು ಉಪಕರಣಗಳನ್ನು ತಯಾರಿಸ್ಬಹುದು ಮತ್ತು ಹೆಚ್ಚು ಲಾಭವನ್ನ ಪಡೆಯಬಹುದು ಈ ರೀತಿಯ ಒಂದಿಷ್ಟೂ ವಿಷಯಗಳನ್ನು ನಾವು ನಮ್ಮ ಒಂದು ಈ ಕೆಲಸದಲ್ಲಿ ಕಾಣಬಹುದು ತಂತ್ರಜ್ಞಾನವು ಇನ್ನು ಮುಂದುವರೆಯುತ್ತಿದೆ ಮತ್ತು ಈಗಲೂ ಕೂಡ ನಮಗೆ ಒಳ್ಳೆಯ ರೀತಿಯ ಸಹಾಯವನ್ನು ಮಾಡುತ್ತಿದೆ ಇನ್ನು ಮುಂದೆ ಕೂಡ ನಮಗೆ ಒಳ್ಳೆಯ ರೀತಿಯಿಂದ ಸಹಾಯ ಆಗುತ್ತದೆ ಎಂದು ನಾನು ಭಾವಿಸ್ತೇನೆ ಎಂದು ಹೇಳ್ಬೋದು